ನಾವು ತೋಟಗಾರಿಕೆ ಹವ್ಯಾಸವನ್ನು ಸ್ವಲ್ಪ ತೋಟಗಾರಿಕೆಯಿಂದ ಅತಿಯಾದ ಹೆಚ್ಚಿನ ಲಾಭ ಇರುತ್ತೆ ಹಾಗು ತೋಟಗಾರಿಕೆಯನ್ನು ಬೆಳೆಸುವುದರಿಂದ ಎಲ್ಲರಿಗೂ ಒಂದು ಪ್ರೇರಣೆ ಆಗುತ್ತೆ ಹಾಗು ತೋಟಗಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಮಾಡಬಹುದು ಒಂದೂ ರಮ್ಲಿ ಸಮೃದ್ಧಿಯನ್ನು ಕೂಡ ಬೆಳೆಸಬೋದು ಹಾಗಾಗಿ ನಾನು ತೋಟಗಾರಿಕೆಯನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದೇನೆ ಹಾಗೇನೇ ತೋಟಗಾರಿಕೆಯು ಒಂದು ಜೀವನೋಪಾಯದ ಕೆಲಸ ಆಗಿರೋದರಿಂದ ಪ್ರತಿ ಒಬ್ಬ ಮನುಷ್ಯನ್ ಜೀವನೋಪಾಯಕ್ಕಾಗಿ ತೋಟಗಾರಿಕೆಯನ್ನು ಹವ್ಯಾಸವಾಗಿ ಮಾಡಿಕೊಳ್ಳುತ್ತಾನೆ ನಾವು ತೋಟವನ್ನು ಬೆಳೆಸೋದರಿಂದ ಹಲವಾರು ಹಣ್ಣು ಹಂಪಲುಗಳು ತರಕಾರಿಯನ್ನು ಬೆಳೆಯುವುದರಿಂದ ಒಂದು ಸಾರ್ವಜನಿಕವಾಗಿ ನಾವು ಬದ್ಕೋಕೆ ಒಂದು ದಾರಿ ಆಗುತ್ತದೆ ಆಮೇಲೆ ತೋಟಗಾರಿಕೆಯಿಂದ ಮನುಷ್ಯ ಹಲವಾರು ಪ್ರಯೋಜನಗಳನ್ನು ಪಡೆಯುವುದು ಹಾಗೆ ಟಮಾಟ ಕೋಸು ಹೀಗೆ ಹಲವಾರು ವಿಧದ ವಸ್ತುಗಳನ್ನು ಬೆಳೆಸಿ ನಾವು ಮಾಡಿರ್ತಕ್ಕಂಥ ತೋಟಗಾರಿಕೆಯನ್ನು ನಾನು ಇಷ್ಟ ಪಡುತ್ತೇನೆ ಹಾಗಾಗಿ ತೋಟಗಾರಿಕೆಯನ್ನು ಹವ್ಯಾಸವಾಗಿ ಬೆಳಸ್ಕೊಂಡಿದ್ದೇನೆ ಮೆಣಸಿನಕಾಯಿ ಹಾಗೂ ಹೂಕೋಸು ಈ ಥರ ಹಲವಾರು ಒಂದು ತೋಟಗಾರಿಕೆ ಕೃಷಿಯನ್ನು ಮಾಡಿ ಅದರಲ್ಲಿ ಒಂದು ಸಮೃದ್ಧಿಯಾದ ಬದುಕನ್ನು ಕಂಡುಕೊಳ್ಳುವುದರ ಜೊತೆಗೆ ಮಾಡುವುದರಿಂದ ಮಾನವರಿಗೆ ಒಂದು ಒಳ್ಳೇ ಇದಾಗುತ್ತಂತ ನನ್ನ ಭಾವನೆ ತೋಟಗಾರಿಕೆಯು ಜೀವನದ ಒಂದು ಸಂತೋಷಕರವಾದಂಥ ಬದುಕು ತೋಟಗಾರಿಕೆ ಹವ್ಯಾಸ ಅದರಲ್ಲಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಒಂದು ಆಸಕ್ತಿ ಆಗುತ್ತದೆ ಹಾಗಾಗಿ ತೋಟಗಾರಿಕೆಯು ಹೆಚ್ಚಿನ ಲಾಭದಾಯಕವು ಆದಂಥ ಒಂದು ಉದ್ಯಮ ಆಗ ಮನಸ್ಸಿಗೆ ಹಿತಕರವಾದಂಥ ಒಂದು ಉದ್ಯಮ ತೋಟಗಾರಿಕೆ ಮಾಡುವುದರಿಂದ ಮನಸ್ಸಿಗೆ ಸಂತೋಷ ಹಾಗು ತರಕಾರಿಗಳನ್ನು ಬೆಳೆಸುವುದು ಆಗ ಹಲವಾರು ಕಾಯಿ ಪಲ್ಯಗಳನ್ನು ಬೆಳೆಸುವುದರಿಂದ ಸಾಮಾಜಿಕ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಹಾಗು ತೋಟಗಾರಿಕೆಯು ಕೃಷಿ ಸಮೃದ್ದಿಯಾಗುತ್ತೆ ಹಾಗಾಗಿ ತೋಟಗಾರಿಕೆಯು ನನ್ನ ಹವ್ಯಾಸವಾಗಿದೆ ಒಂದು ಟೊಮೊಟೊ ಬೆಳೆಯುವುದರಿಂದ ಅತ್ಯುತ್ತಮವಾದ ಒಂದು ಟೊಮೊಟೊ ಅದು ಎಲ್ಲರಿಗೂ ಒಂದು ಬೇಕಾಗಿರ್ತಕ್ಕಂಥ ಟೊಮೊಟೊ ಬೆಳೆ ಬಂದಾಗ ಹೆಚ್ಚಿನ ಒಂದು ಲಾಭ ಸಿಗುತ್ತೆ ಅದು ಮಾಡುವುದರಿಂದ ಎಲ್ಲರಿಗೂ ಒಂದು ಮಾರ್ಗದರ್ಶನಾಗಿ ತೋಟಗಾರಿಕೆ ಅಂದರೆ ಏನು ತೋಟಗಾರಿಕೆ ಮಾಡುವುದರಿಂದ ಯಾವ್ಯಾವ ಲಾಭಗಳಿವೆ ಅಂತಕ್ಕಂಥದನ್ನ ಎಲ್ಲ ಥರದ ರೀ ಹೂಕೋಸು ಆಲುಗಡ್ಡೆ ಮೆಣಸಿನಕಾಯಿ ಕರಿಬೇವು ಇವೆಲ್ಲವನ್ನು ತೋಟದ ವೃತ್ತಿಯಾಗಿ ಮಾಡೋದರಿಂದ ರೈತನಿಗೆ ಸಂತೋಷ ಫಸಲು ಬರುವುದರಿಂದ ಮನುಷ್ಯ ಚೆನ್ನಾಗಿರ್ತಾನೆ ಅವನು ಸಂಸಾರ ಕುಟಂಬ ಚೆನ್ನಾಗಿರುತ್ತಂತ ನನ್ನ ಒಂದು ನಂಬಿಕೆ ಹೀಗಾಗಿ ತೋಟಗಾರಿಕೆ ನಾನು ಸ್ವೀಕರಿಸಿದ್ದು ನನ್ನ ಅನಿಸಿಕೆ ತೋಟಗಾರಿಕೆ ಮಾಡುವುದರಿಂದ ಎಲ್ಲ ಒಂದು ದೇಶಕ್ಕೆ ಮಾದರಿಯಾಗಿ ಆಗ್ಬೋದು ಮಾನ ಮನುಷ್ಯ ಅದರಿಂದ ಹಲವಾರು ಪ್ರಯೋಜನಗಳು ಕೂಡ ಆಗ್ಬೋದಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಐದು ನಿಮಿಷ ಮಾತಾಡಿದಾಗ ಅಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಕಂಪನಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ